ಇಪ್ಪತ್ತೆರಡು ಮೇ ಸಾವಿರದ ಒಂಬೈನೂರ ಎಂಬತ್ತೇಳು ನಾಲ್ಕು ಏಪ್ರಿಲ್ ಸಾವಿರದ ಒಂಬೈನೂರ ಎಂಬತ್ನಾಲ್ಕು ನಾಲ್ಕು ಆಗಸ್ಟ್ ಸಾವಿರದ ಒಂಬೈನೂರ ತೊಂಬತ್ತಾರು ಹದಿಮೂರು ಫೆಬ್ರವರಿ ಸಾವಿರದ ಒಂಬೈನೂರ ಎಂಬತ್ತೆರಡು ಹದಿನಾಲ್ಕು ಅಕ್ಟೋಬರ್ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು